ಹಾಂ ಮೇಡಮ್ ಹೇಳಿ ಏನು ಬೇಕಾಗಿತ್ತು ಹಾಂ ಸಿಂಚನಾ ಅಂತ ಹಾಂ ಹಾಂ ಹಾಂ ನೆನ್ಪು ಆಯ್ತು ಮ್ಯಾಮ್ ಹೇಳಿ ಹಾಂ ಮ್ಯಾಮ್ ಹೇಳಿ ಏನು ಬೇಕಿತ್ತು ಹಾಂ ಹಾಂ ಹಾಂ

ಸ್ಪೈಸಿ ಐಟಮ್ಸ್ ಬೇಕಾ ಮ್ಯಾಮ್ ನಿಮಗೆ ಹಾಂ ಸ್ಪೈಸಿ ಅಂದರೆ ನಾನ್ ವೆಜ್ಜಲ್ಲಿ ತಗೊತಿರ ವೆಜ್ಜಲ್ಲಿ ತಗೊತಿರ ಮ್ಯಾಮ್ ನಾನ್ ವೆಜ್ಜಲ್ಲಿ ಆಮ್ಲೆಟ್ಟ ಮಟನ ಚಿಕನ ಏನು ಬೇಕು ಮ್ಯಾಮ್ ಅದರಲ್ಲಿ ಆ ಆಮ್ಲೆಟ್ ಇದೆ ಮ್ಯಾಮ್ ಹಾಂ ಟು ಆಮ್ಲೆಟ ಇನ್ನೇನಾದರೂ ಚಿಕನ್ ಮಟನ್ ಏನಾದರೂ ಬೇಕಾ ಮ್ಯಾಮ್ ಹಾಂ ಮಟನ್ ಫ್ರೆಶ್ ಇದೆ ಮ್ಯಾಮ್ ಈಗ ಇನ್ನು ತರಿಸಿರೋದು

ಮಟನಲ್ಲಿ ನೀವು ಸ್ಪೈಸಿ ಅಂತ ಕೇಳ್ತಿದ್ದೀರಲ್ಲ ಸ್ಪೈಸಿಯಲ್ಲಿ ಇದು ಮಟನು ರೊಗನ್ಜೋಶ್ ಅಂತ ಒಂದು ಇದೆ ಅಥ್ವಾ ನಿಮಗೆ ನಾರ್ಮಲ್ ಮೀಡಿಯಮ್ ಬೇಕಂದರೆ ಮಟನ್ ಕೋಲ್ಹಾಪುರಿ ಅಂತ ಒಂದು ಇದೆ ಆಮೇಲೆ ಮಟನ್ ಕುಲ್ಹಾಪುರಿ ಅಂತ ಒಂದು ಇದೆ ನಿಮಿಗೆ ಜಾಸ್ತಿ ಸ್ಪೈಸಿ ಅಂತ ಹೇಳಿದ್ರೆ ನಾನು ಸಜೆಸ್ಟ್ ಮಾಡ್ತಿರೋದು ಮಟನ್ ರೊಗನ್ಜೋಶೇ ತಗೊಂಡರೆ ಬೆಟರ್ ಅಂತ ಮ್ಯಾಮ್ ಮಟನ್ ಗ್ರೇವಿ ಅಂದರೆ ಅದೇ ನಾರ್ಮಲ್ ಸಿಗುತ್ತಲ್ಲ ಮ್ಯಾಮ್ ಹೋಟೆಲಲ್ಲಿ ಅದು ಅದು ಸಿಗುತ್ತೆ ಹಾಂ ಸ್ಪೈಸಿ ಇರುತ್ತೆ ಹಾಂ ಅಲ್ಲ ಮ್ಯಾಮ್ ಈಗ ನಿಮಗೆ ಎಷ್ಟು ಜನಂಗ್ ಬೇಕು ಅಂತ ಹೇಳಿದ್ರೆ ಹೇಳ್ಬೋದಲ್ಲ ಮ ಫೋರ್ ಮೆಂಬರ್ಸಿಗಾ ಅದೇ ಮಟನ್ ಗ್ರೇವಿ ಒಂದು ಒಂದು ಪ್ಲೇಟ್ ತೊಗೊಂಡರೆ ಇಬ್ರು ಜನ ತಿನ್ಬೋದು ಆದರೆ ನೀವು ಗೆಸ್ಟ್ ಬಂದಿದ್ದಾರೆ ಅಂತ ಹೇಳ್ತಿದೀರಲ್ಲ ಸೋ ಗೆಸ್ಟ್ ಬಂದಿದ್ದಾರೆ ಅಂತ ಹೇಳಿದ್ರೆ ಒಂದು ಜಾಸ್ತಿನೇ ತೊಗೊಳ್ಳಿ ಒಂದು ನಾಲ್ಕು ಪ್ಲೇಟ್ ತೊಗೊಳ್ಳಿರಿ ಹಾಂ ಮ್ಯಾಮ್ ಅದೇ ಇದು ಮಟನ್ ಗ್ರೇವಿದು ಎಲ್ಲ ಸೇರಿಸಿ ನಾಲ್ಕು ಪ್ಲೇಟ್ ತಗೊಂತಿರೋದ್ರಿಂದ ಒಂದು ಸೆವೆನ್ ಹಂಡ್ರೆಡ್ ಆಗುತ್ತೆ ಮ್ಯಾಮ್ ಇನ್ನು ಆಮ್ಲೆಟ್ಟಿಂದು ಒಂದು ಹಂಡ್ರೆಡ್ ರುಪೀಸ್ ಆಗುತ್ತೆ ಎರಡು ಆಮ್ಲೆಟಿಂದು

ಹಾಂ ಸರಿ ಮ್ಯಾಮ್ ಬಿಲ್ ಬರ್ತಾನೆ ಇರ್ತಿರಲ್ಲ ತೊಗೊಳ್ಳಿ ಮ್ಯಾಮ್ ಪೇ ಮಾಡಿ ಇಲ್ಲ ಮ್ಯಾಮ್ ಒಂದು ಒಂದು ಫಿಫ್ಟಿನ್ ಮಿನಿಟ್ಸ್ ಆದರೂ ಆಗುತ್ತೆ ಮ್ಯಾಮ್

ಹಾಂ ಸರಿ ಮ್ಯಾಮ್ ಇನ್ನೇನಾದರೂ ಬೇಕಿತ್ತಾ ಹಾಂ ಸರಿ ಮ್ಯಾಮ್ ಸರಿ ತ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್